ಟೂರ್ನಮೆಂಟ್ಗಳನ್ನು ಬಿ ಜೆ ಪಿಯವರು ನಮ್ಮ ಪ್ರದೇಶದಲ್ಲಿ ಆಯೋಜಿಸಿದ್ದರು ಅದರಲ್ಲಿ ಕೆಲವು ಗುಂಪುಗಳು ಅಥವಾ ಸಂಘಟನೆಗಳು ಹೇಗೇಗೆ ನಿರ್ವಹಿಸಬೇಕು ಎಂದು ಹೇಳಿದರು ನಮ್ಮ ಪಂದ್ಯಾವಳಿಯ ಗುರು ಗುರಿಗಳನ್ನು ವಿವರಿಸಬೇಕು ಮತ್ತು ವಿವರವಾದ ಬಜೆಟ್ ಅಂದಾಜು ತಯಾರು ಮಾಡಬೇಕು ಮತ್ತು ದಿನಾಂಕವನ್ನು ಆರಿಸಬೇಕು ಸೂಕ್ತವಾದ ಸ್ಥಳವನ್ನು ಹುಡುಕಬೇಕು ಆಟವಾಡದ ಪ್ರೇಕ್ಷಕರು ಮತ್ತು ತಂಡಗಳಿಗೆ ಮನೋರಂಜನೆ ನೀಡಬೇಕು ಮತ್ತು ಸಿಬ್ಬಂದಿ ವೆಚ್ಚವನ್ನು ಅಂದಾಜು ಮಾಡಬೇಕು ಮತ್ತು ಆನ್ಲೈನ್ ನೋಂದಣಿಗಳನ್ನು ನಿರ್ವಹಿಸಬೇಕು ಮತ್ತು ಸ್ಥಳೀಯ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು ಮತ್ತು ಪ್ರಯೋಜಕರ ವನ್ನು ಹುಡುಕಬೇಕು ಎಂದು ಹೇಳಬಹುದು ಆಗಿದೆ